ಹಲೋ ಸರ್ ನಮಸ್ಕಾರ ನಾನು ಮುನಿಯಮ್ಮ ಅಂತ ಸರ್ ಸರ್ ನಮಗೆ ಈ ಸೇವಂತಿ ಹೂವ ಬೇಕಾಗಿತ್ತು ಸರ್ ಹಾಂ ಸಾಮಂತಿ ಹೂವ ಸಾಮಂತಿ ಹೂವ ಬೇಕಾಗಿತ್ತು ಸರ್ ಒಂದು ಕೆಜಿ ಎ ಒಂದು ಕೆಜಿ ಎಷ್ಟಾಗುತ್ತೆ ಸರ್ ಹಾಂ ಸರ್ ನಮಗೆ ಜಾಸ್ತಿ ಬೇಕು ಒಂದು ನೂರು ನೂರು ನೂರು ಕೆಜಿ ಬೇಕಾಗುತ್ತೆ ಈಗ ನೂರು ಕೆ ಜಿಗೆ ಏನು ಕಡಿಮೆ ಏನಾದ್ರೂ ಮಾಡ್ಕೊತಿರ ಅಥವಾ ನೂರೈವತ್ತು ರೂಪಾಯಿ ಲೆಕ್ಕನೆ ಹಾಕ್ತೀರಾ ಇಲ್ಲ ಏನು ಕಡಿಮೆ ಮಾಡ್ಕೊತಿರ ಸರ್ ಸರ್ ನಮಗೆ ಎಲ್ಲೋ ಚಾಮಂತಿನೇ ಬೇಕಾಗಿರೋದು ಸದ್ಯಕ್ಕೆ ಆಂ ಎಲ್ಲೊ ಚಾಮಂತಿ ನೂರು ಕೆಜಿ ಬೇಕು ಈಗ ನಾವು ಹೂವ ಯಾವ ಥರ ಇದೆ ಏನು ಅಂತ ನೋಡಬೇಕಾದ್ರೆ ಸ್ಯಾಂಪಲ್ ಏನಾದ್ರೂ ಕೊಟ್ ಕಳಿಸ್ತೀರಾ ಸರ್ ಸರಿ ಸರ್ ಸರಿ ಸರ್ ಸರ್ ಈಗ ನಿಮ್ಮಲ್ಲಿ ಬರೀ ಹೂವ ಸಿಗುತ್ತಾ ಅಥವಾ ಏನಾದ್ರೂ ಫಂಕ್ಷನ್ಗೆ ಡೆಕೊರೇಷನ್ ಕೂಡ ನೀವೇ ಮಾಡ್ಕೊಡ್ತೀರಾ ಹೆಂಗೆ ಸರ್ ಸರ್ ಈಗ ನಮ್ಮ ಫಂಕ್ಷನ್ಗೆ ಬೇಕಾಗಿರೋದು ಈಗ ಹೂವನೂ ನಿಮ್ಮದೇ ಡೆಕೊರೇಷನು ನಿಮ್ಮದೇ ಆದರೆ ಎಷ್ಟು ಸರ್ ಪ್ಯಾಕೇಜ್ ಏನಿದೆ ಸರ್ ಹಾಂ ಸರಿ ಸರ್ ಸರಿ ಸರ್ ಸರ್ ಈಗ ಬರೀ ಡೆಕೊರೋಷನ್ ನಿಮ್ಮದಾಗಿ ಹೂವ ನಾವು ಕೊಡಿಸ್ತೀವಂದ್ರೆ ಅದಕ್ ಏನು ಚಾರ್ಜ್ ಮಾಡ್ತೀರ ಹೌದಾ ಸರ್ ಸರ್ ಈಗ ನಮಗೆ ಇಂಥದೇ ಡಿಸೈನ್ ಬೇಕಂದರೆ ನಾವು ಹೇಳಿದ ಡಿಸೈನೇ ಮಾಡ್ಕೊಡ್ತೀರಾ ಅಥವಾ ನಿಮ್ಮ ಹತ್ರ ಏನಾದ್ರೂ ಡಿಸೈನ್ಸ್ ಇದ್ಯಾ ಸರ್ ಸರ್ ಈಗ ಬಟನ್ ರೋಸ್ ಎಲ್ಲ ಎಷ್ಟಾಗುತ್ತೆ ಸರ್ ಸರಿ ಸರ್ ಸರ್ ಮಲ್ಲಿಗೆ ಮಲ್ಲಿಗೆ ಹೂವ ಸರ್ ಸರ್ ಕನಕಾಂಬ್ರ ಸರ್ ಈಗ ಸೇ ಎಲ್ಲೊ ಸೇವಂತಿ ಬಿಟ್ಟು ಬೇರೆ ಯಾವ ಕಲ್ಲರ್ಗಳು ಇದವೆ ಸರ್ ನಿಮ್ಮ ಹತ್ರ ಸರ್ ನಂದು ಇದೇ ನಂಬರು ನೀವು ಅದು ವಾಟ್ಸಪಲ್ಲಿ ಸೆಂಡ್ ಮಾಡಿ ಅದನ್ನ ನೋಡ್ಬಿಟ್ಟು ಮತ್ತೆ ನನಗ್ ಯಾವ್ದು ಬೇಕು ನಾನು ಮತ್ತೆ ನಿಮಗೆ ವಾಟ್ಸಪ್ ಮಾಡ್ತೀನಿ ಸರ್ ಸರ್ ಅದೇ ಅಮೌಂಟ್ ಏನಾದ್ರೂ ಒಂದು ಚೂರು ಕಡಿಮೆ ಮಾಡ್ಕೊಳ್ಳಿ ಸರ್ ಅಷ್ಟೊಂದು ತೊಗೊತ ಇದ್ದೀವಲ್ಲ ಸರ್ ಈಗ ನಿಮ್ದು ಆನ್ಲೈನ್ ಪೇಮೆಂಟಾ ಸರ್ ಸರಿ ಸರ್ ನೀವು ಅದು ವಾಟ್ಸಪ್ ಮಾಡಿ ನನ್ಗೆ ಯಾವುದು ಬೇಕು ಮತ್ತೆ ಸೆಲೆಕ್ಟ್ ಮಾಡಿ ನಿಮ್ಗೆ ಕಳಿಸ್ತೀನಿ ಮತ್ತು ನಮ್ದು ಅಡ್ರೆಸ್ ಕೂಡ ನಿಮ್ಗೆ ಸೆಂಡ್ ಮಾಡ್ತೀನಿ ಆಮೇಲೆ ಬೇಕಾದ್ರೆ ಆ ಪೆಮೆಂಟನ್ನ ಪೇ ಮಾಡ್ತೀನಿ ಸರ್ ಓಕೆ ಸರ್